ನಮ್ಮ ಮನೆಯಲ್ಲಿ ಸಂಭ್ರಮದಿಂದ ಆಚರಿಸುವ ಹಬ್ಬಗಳೆಂದರೆ ನಾಗರಪಂಚಮಿ ದೀಪಾವಳಿ ಯುಗಾದಿ ಸಂಕ್ರಾಂತಿ ದಸರಾ ಹೀಗೆ ಅನೇಕ ಹಬ್ಬಗಳು ಸಾಲುಸಾಲಾಗಿ ಬರುವ ಗಣೇಶ ಗೌರಿಹಬ್ಬಗಳನ್ನೆಲ್ಲ ನಾವು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಆ ದಿನ ಹಬ್ಬದ ದಿನ ನಾವು ಒಂದೊಂದು ಹಬ್ಬದ ದಿನ ಒಂದೊಂದು ರೀತಿಯ ವಿಶೇಷ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡುತ್ತೇವೆ ಅಷ್ಟೇ ಅಲ್ಲದೇ ಹೊಸ ಬಟ್ಟೆಗಳನ್ನು ಧರಿಸುತ್ತೇವೆ ಮತ್ತು ಪಟಾಕಿಗಳನ್ನೆಲ್ಲ ಸಿಡಿಸುತ್ತೇವೆ ಅದರಲ್ಲಿ ನಾವು ಮೊದಲ್ನೆದಾಗಿ ಹೇಳಬೇಕಂದರೆ ನಾಗರಪಂಚಮಿ ನಾವು ನಾಗರಪಂಚಮಿಯ ದಿನ ವಿಶೇಷವಾಗಿ ನಾಗರ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿಗಳನ್ನು ಮಾಡಿ ಅಲ್ಲಿಂದ ಬಂದ ನನ್ನ ಮನೆಗೆ ಬಂದ ನಂತರ ನಾವು ಅರಶಿನದ ಎಲೆಯ ಮೇಲೆ ಪಾತ್ತೋಳಿಯನ್ನು ಮಾಡುತ್ತೇವೆ ಅಷ್ಟೇ ಅಲ್ಲದೇ ಅಷ್ಟೇ ಅಲ್ಲದೇ ದೀಪಾವಳಿ ಹಬ್ಬದ ದಿನ ನಾವು ವಿವಿಧ ರೀತಿಯ ಉಂಡೆಗಳನ್ನೂ ಚಕ್ಕುಲಿಗಳನ್ನೂ ಶಂಕರಪಾಳೆಗಳನ್ನು ಎಲ್ಲ ರೀತಿಯ ಸಿಹಿ ತಿನಿಸುಗಳನ್ನು ಮಾಡ್ತೇವೆ ಅಷ್ಟೇ ಅಲ್ಲದೇ ಹೊಸ ಬಟ್ಟೆಯನ್ನೂ ಧರಿಸುತ್ತೇವೆ ಮತ್ತು ಅಕ್ಕಪಕ್ಕದವರಿಗೆ ನಾವು ಸಿಹಿ ತಿಂಡಿಗಳನ್ನು ಕೊಡುತ್ತೇವೆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ತಂದು ಎಲ್ಲ ಅಕ್ಕಪಕ್ಕದ ಮನೆಯವರಿಗೆ ಕೊಡುತ್ತೇವೆ ಅಷ್ಟೇ ಅಲ್ಲದೇ ಬೆಳಿಗ್ಗೆ ನಾವು ಥರಥರವಾದ ತಿಂಡಿಗಳನ್ನು ಮಾಡಿ ತಿನ್ನುತ್ತೇವೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿವಿಧ ರೀತಿಯ ಪಂ ಪಾನಕ ಕೋಸಂಬರಿಗಳನ್ನು ಸವಿಯುತ್ತೇವೆ ಹೀಗೇ ನಾವು ಒಂದೊಂದು ಹಬ್ಬದ ದಿನ ಒಂದೊಂದು ರೀತಿಯ ಅಡುಗೆಗಳನ್ನೆಲ್ಲ ಮಾಡಿ ದಿನವಿಡೀ ನಾವು ಖುಷಿಯಿಂದ ಸಂಭ್ರಮದಿಂದ ಇರುತ್ತೇವೆ